ಸರ್ ನಿಮ್ಮಲ್ಲಿ ಹೆಂಗವರೀ ಹೆಂಗೆ ಕೆ ಜಿ ಕೊಡ್ಲತ್ತೀರಿ ಎಲ್ಲ ಹಣ್ಣುಗಳು ಬಾಳೆಹಣ್ಣು ನಂಜನಗೂಡು ಬಾಳೆಹಣ್ಣು ಹ್ಞೂ ಬಾಳೆಕಾಯಿ ಮತ್ತು ಸೇಬು ಮತ್ತು ಇದು ಏನಂತಾರೆ ಮ್ಯಾಂಗೊ ಮಾವಿನಹಣ್ಣು ಮ್ಯಾಂಗೊ ಹೆಂಗೆ ಕೊಡ್ಲತ್ತೀರಿ ಅಬಾಬಬಬಬಬ ಸಾಡೆ ಆಟ್ಶೇ ಅಷ್ಟೇ ಅಲ್ಲರೀ ಮೊನ್ನೆ ಬೇರೆ ಕಡೆ ತಂದಿದೇವು ಅಲ್ಲಿ ಇದು ಅಸಲಿ ಮಾನ್ಕಾಯ್ ಇದ್ರು ನಾ ಇಷ್ಟು ತೋಲು ಆಯ್ತದ್ರಿ ಸಾಡೆ ಆಟ್ಶೇ ಈಗ ಕೊಡದ್ ಹೇಳಿರಿ ನೀವು ಹೆಂಗೆ ಕೆ ಜಿ ಕೊಡ್ತೀರಿ ಒಂದು ಪಾಂಚ್ಸೆ ಪಾಂಚ್ಸೆಗೆ ಒನ್ ಕೆ ಜಿ ಕೊಡ್ತಿರಾ ಕಮ್ಮಿ ಮಾಡಿದಿರಿ ಅಂದ್ರೆ ಕಮ್ಮಿ ಮಾಡಿದಿರಿ ಅಂದ್ರೆ ಇನ್ನೂ ನಮ್ಮದು ಫ್ರೆಂಡ್ಸ್ ಎಲ್ಲ ಹರ ಹಬ್ಬ ಅದ ತಗೊತೀವಿ ಇನ್ನೂ ನಾವು ಮತ್ತು ಇನ್ನೂ ಬೇರೆ ಆಡ್ರ್ ಭಿ ಕೊಡ್ತೇವ್ ಫ್ರೆಶ್ ಹಣ್ಣು ಇರ್ಬೇಕು ನಮಗೆ ಅದು ಅದ ಮೈನು ಆಯ್ತದ ಕೊಡಿರಿ ಎಲ್ಲ ಸರಿ ಅದ ರೀ ಫ್ರೆಶ್ ಹ ಫ್ರೆಶ್ ಹಣ್ಣು ಬೇಕು ಮತ್ತು ಪ್ಯಾಕಿಂಗ್ ಎಲ್ಲ ಚಂದಿರಬೇಕು ಈ ಮಾನ್ಕಾಯಿ ಸಾಡೆ ಆಟ್ಶೇ ತೊಲಾಯ್ತದ ಪಾಂಶೇ ಕೆ ಜಿ ಕೊಡ್ರಿ ತೋಲು ಕಮ್ ಆಯ್ತು ತೋಲು ಹೆಚ್ಚಾಯ್ತದ್ರಿ ಅಷ್ಟೇ ಮತ್ತು ಇವು ಬೇರೆ ಹಣ್ಣು ಬೇರೆ ಹಣ್ಗಳು ಬೇಕಾಗ್ಯವ ನಮಗೆ ಪೆಹೆಲಾ ಇವೆರ್ಡನ್ನ ನೀವು ಕಳಿಸ್ಕೊಡ್ರಿ ಕಮ್ ಮಾಡಿ ರೇಟ್ರ ಎಲ್ಲಿಂದ ತಂದ್ರೂ ಭಿ ಥೋಡೆ ಕಮ್ ಮಾಡಿರಿ ತೋಲು ಪಿರೆ ಆಯ್ತವ ಹಾಂ ಆಯ್ತು ತೊಗೋರಿ ಬಟ್ ಪ್ಯಾಕಿಂಗ್ ಚಂದಿರಲಿ ಏನಾರ ಖರಾಬ್ ಇದ್ದವು ಅಂದ್ರೆ ವಾಪಸ್ ಕೊಟ್ಟಾಕ್ತೆನ ನೋಡಿರಿ ಆಯ್ತು ತಕೋರಿ ಆಯ್ತು ತಕೋರಿ ಪ್ಯಾಕ್ ಮಾಡಿರಿ